ಹಲೋ ಗುಡ್ ಮಾರ್ನಿಂಗ್ ಮ್ಯಾಮ್ ನಾನು ಟ್ರೈನ್ ಬುಕ್ ಮಾಡಬೇಕಿತ್ತು ಮ್ಯಾಮ್ ಹಾಂ ಚೆನ್ನೈಗೆ ಮ್ಯಾಮ್

ಟ್ವೆಂಟಿ ಜಾನ್ ಟ್ವೆಂಟಿ ನೈನಿಗೆ ಮ್ಯಾಮ್ ಹಾಂ ಸರಿ ಮ್ಯಾಮ್ ಮಧ್ಯಾಹ್ನ ಮ್ಯಾಮ್ ಮಧ್ಯಾಹ್ನ ಮ್ಯಾಮ್

ಹಾಂ ಹಾಂ ಹಾಂ ಸರಿ ಮ್ಯಾಮ್ ಮ್ಯಾಮ್ ಅಮೌಂಟೂ ಎಷ್ಟು ಹಾಂ ಪೇ ಮಾಡಬೇಕಾ ಮ್ಯಾಮ್ ಇದೇ ನಂಬರಾ ಹಾಂ ಸರಿ ಮ್ಯಾಮ್ ಹಾಂ ಟೈಪ್ ಮಾಡಿ ಕಳಿಸ್ತೀನಿ ಮ್ಯಾಮ್ ನಾನೇ ಬರಬೇಕಾ ಮ್ಯಾಮ್ ಅಥವಾ ಫೋನಲ್ಲೇ ಬುಕ್ ಮಾಡಿದ್ರೆ ಆಗುತ್ತಾ ಮ್ಯಾಮ್ ಹಾಂ ಓಕೆ ಸರಿ ಮ್ಯಾಮ್ ಹಾಂ ಹಾಂ ಹಾಂ ನೀವೇ ಮಾಡಿ ಮ್ಯಾಮ್ ಹಾಂ ಸರಿ ಮ್ಯಾಮ್ ಹಾಂ ಓಕ್ ತ್ಯಾಂಕ್ ಯು ಮ್ಯಾಮ್